ರೇಖಾ ನಿನ್ನ ಹತ್ರ ಸೀರೆ ತಕೊಂಡಿನಿ ಚೆನ್ನಾಗೈತೆ ಕಲರ್ ಎಲ್ಲನು ನೀನು ಇನ್ನೂ ಚೆನ್ನಾಗಿರೋದು ತರಬೇಕು ಇನ್ನೂ ಚೆನ್ನಾಗಿ ಇದ್ಮಾಡ್ಬೇಕು ಈವಾಗ ಕಲ್ಲರು ಎಲ್ಲ ಚೆನ್ನಾಗೈತೆ ನಮ್ಮ ಫ್ರೆಂಡೊಬ್ಬರು ತಕೊಂತಾರೆ ಅವ್ರ್ಗೂ ಚೆನ್ನಾಗಿರೋದು ಕೊಡಬೇಕು ರೆಡ್ಡು ಬ್ಲೂನೊ ಯಾವ್ದನ ಚೆನ್ನಾಗಿರೋದು ಚೆನ್ನಾಗಿ ಕೊಟ್ಟರೆ ಈವಾಗಿಂದ ನಿನಗೆ ಚೆನ್ನಾಗಿ ಅಂಗಡಿಗೆ ಬತ್ತಾರ ಎಲ್ರೂ ವ್ಯಾಪಾರ ಮಾಡ್ತಾರೆ ಅದಕ್ಕಾಗಿ ನೀನು ಒಳ್ಳೆ ಒಳ್ಳೆ ಸೀರೆಗಳು ತರಬೇಕು ಒಳ್ಳೆ ಒಳ್ಳೆ ಮಾತಾಡಬೇಕು ಎಲ್ಲಾನನು ಚೆನ್ನಾಗಿರೋದು ತಂದ್ರೆ ಇನ್ನೊಬ್ರು ಇನ್ನೊಬ್ರು ಕಸ್ಟಮರ್ ಬರ್ತಾರೆ ನಿನ್ನತ್ರಕ್ಕೆ ಇಲ್ಲ ಅಂದರೆ ಬರಲ್ಲ ಒಂದ್ಸಾರಿ ಬಂದೋರು ಇನ್ನೊಂದ್ಸಾರಿ ಬರಲ್ಲ ಅದಕ್ಕಾಗಿ ನೀನು ಒಳ್ಳೆಯ ಒಳ್ಳೆಯ ಸ್ಯಾರಿಗಳನ್ನು ತರಬೇಕು ಅದೂ ಚೆನ್ನಾಗಿ ಬೀಳಬೇಕು ಚೆನ್ನಾಗಿರಬೇಕು ಕುತ್ಕೊಬೇಕು ಸೀರೆ ಎಲ್ಲ ಚೆನ್ನಾಗಿ ಚೆನ್ನಾಗಿ ನೋಡ್ದೋರು ಚೆನ್ನಾಗೈತೆ ಅನ್ನಬೇಕು ಅದನ್ನಿಂದ ಚೆನ್ನಾಗಿರೋದು ತಂದರೆ ಚೆನ್ನಾಗಿ ಕ್ವಾಲ್ಟಿ ಇರುತ್ತೆ ಅಂತ ನಿನ್ನತ್ರಕ್ಕೆ ಎಲ್ಲರೂ ಬತ್ತಾರ